ಜನರು ಲಾಕ್ಡೌನ್ನಲ್ಲಿ ಮೊಬೈಲ್ ಲ್ಯಾಪ್ಟಾಪ್ನ ಬಳಕೆಯನ್ನು ಹೆಚ್ಚಿಸಿದಾ ಹೆಚ್ಚಿಸಿದ್ದಾರೆ ಎಂದು ನಿಮಗೆ ಅನಿಸಿದೆಯೇ ಆನ್ಲೈನ್ ಸ್ಕೂಲ್ ಅಥವ ವರ್ಕ್ ಫ್ರಮ್ ಹೋಮ್ ನಿಮಗೆ ಅನುಭವ ಹೇಗಿತ್ತು ಹಾಂ ಲಾಕ್ಡೌನ್ ಅಂತ ಬಂದಾಗ ಎರಡು ಸಾವಿರದ ಇಪ್ಪತ್ತರಿಂದ ಸ್ಟಾರ್ಟ್ ಆಗಿ ಎರಡು ಸಾವಿರದ ಇಪ್ಪತ್ತೆರಡರ ತನಕ ತುಂಬ ಅಂದರೆ ಮೊದಲನೆ ಅಲೆ ಎರಡನೆ ಅಲೆ ಮೂರನೆ ಅಲೆ ಅಂತ ಹೀಗೆ ನಡಿತಾ ಇತ್ತು ಅವಾಗಿನ ಟೈಮಲ್ಲಿ ಲ್ಯಾಪ್ಟಾಪ್ ಬಳಕೆ ಹೆಚ್ಚು ಬಳಕೆ ಹೆ ತುಂಬ ಹೆಚ್ಚಾಗಿತ್ತು ಮೊಬೈಲ್ದಾಗಿರ್ಬೌದು ಲ್ಯಾಪ್ಟಾಪ್ ಆಗಿರ್ಬೌದು ಮೊಬೈಲ್ ಬಳಕೆ ಅಂದರೆ ಈಗ ಮಕ್ಳಿಗೆ ಸ್ಕೂಲ್ಗೆ ಕಳಿಸ್ತಿರಲಿಲ್ಲಾ ಆದರೆ ಬರೀ ಎಲ್ಲರಿಗು ಆನ್ಲೈನ್ ಕ್ಲಾಸ್ಗಳು ಹೀಗೆ ಆನ್ಲೈನಲ್ಲೇ ಕ್ಲಾಸ್ಗಳನ್ನು ತಗೋತಾ ಇದ್ರು ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದಕ್ಕೆ ನಾವು ಇವತ್ತಿನ ದಿನ ಬದ್ಕಿದ್ದೀವಿ ಅಂತ ಹೇಳ್ಬೋದು ಇಲ್ಲ ಆಗಿದ್ರೆ ನಮ್ಗಲ್ಲಿ ಆಫೀಸಿಗೆ ಕರೆದಿದ್ರೆ ದಯ ಅದು ಕೊರೋನದಿಂದ ನಾವು ಇವತ್ತಿನ ದಿನಕ್ಕೆ ಉಳಿಯಕ್ಕೂ ಸಾಧ್ಯ ಇರ್ತಿಲ್ಲ ವರ್ಕ್ ಫ್ರಮ್ ಹೋಮ್ ಅನುಭವ ನನಗೆ ತುಂಬ ಚೆನ್ನಾಗಿದೆ ಯಾಕಂದರೆ ಇಪ್ಪತ್ತರಿಂದ ಇಪ್ಪತ್ತರಿಂದ ಇಪ್ಪತ್ತ ಎರೆಡರ ತನಕ ಅಂದರೆ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತು ಇಪ್ಪತ್ತೆರೆಡು ವರೆಗೂ ನಾನು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೆರಡುವರ್ಗು ನಾನು ವರ್ಕ್ ಫ್ರಮ್ ಹೋಮೇ ಮಾಡ್ತಾ ಇದೀನಿ ಆದರೆ ಅನುಭವ ಅಂತ ಬಂದಾಗ ನಮಗೆ ಅಲ್ಲಿ ಬೆಂಗಳೂರಲ್ಲಿ ಪಿ ಜಿ ರೆಂಟ್ ಕಟ್ಕೊಂಡು ಟ್ರಾವೆಲ್ಲಿಂಗ್ ಅಂದರೆ ಓಡಾಟ ಎಲ್ಲದು ಮಾಡ್ಕೊಂಡು ನಮಗೆ ಅಷ್ಟು ದುಡ್ಡು ಉಳ್ಸೋಕ್ ಆಗ್ತಿರಲಿಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಬಂದಾಗ ನಮಗೆ ಪ್ರತಿಯೊಂದ್ರದ್ದು ದುಡ್ಡು ಉಳೀತು ಸೋ ಇದರಿಂದ ನನಗ್ ತುಂಬಾ ಒಂದು ಹೆಲ್ಪ್ ಆಗಿದೆ ಸೋ ವರ್ಕ್ ಫ್ರಮ್ ಹೋಮ್ ಅನುಭವ ಅನ್ನೋದ್ಕಿಂತ ನಾವು ಅನು ಆ ಅನುಭವ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಏಳ್ತಿದ್ವಿ ಮನೆಯಲ್ಲೂ ಅಪ್ಪ ಅಮ್ಮನ ಜೊತೆ ಸಮಯ ಕಳೆಯೋಕ್ ಆಗ್ತಾ ಇತ್ತು ಅಪ್ಪ ಅಮ್ಮ ಮಾಡಿರುವ ಅಡುಗೆ ಊಟ ಮಾಡೋಕ್ ಆಗ್ತಿತ್ತು ಸೊ ಇದು ಇದು ಇದ್ರಿಂದ ಇದು ತುಂಬ ಒಳ್ಳೆ ಬೆನಿಫಿಟ್ ವರ್ಕ್ ಫ್ರಮ್ ಹೋಮ್ದು ಸೊ ಮತ್ತು ಇದರಿಂದ ಅಡ್ವಾನ್ ಡಿಸ್ಅಡ್ವಾಂಟೇಜ್ ಅಂತ ಬಂದಾಗ ವರ್ಕ್ ಫ್ರಮ್ ಹೋಮ್ ಇಂದ ನಮ್ಮ ನಾಲೆಜ್ ಯಾವುದು ಕೂಡ ಗೇನ್ ಆಗಿಲ್ಲ ಅಂದರೆ ನಮ್ಗೇನು ನಾಲೆಜ್ ಏನಿತ್ತೋ ಅದು ಹಾಗೆ ಇದೆ ಬಿಟ್ಟರೆ ನಮಗೆ ಇನ್ನು ಇಂಪ್ರುಮೆಂಟ್ ಅಂತ ಹೇಳಿಲ್ಲ ಯಾಕಂದರೆ ನಾವು ಆಫೀಸ್ಗೆ ಹೋದರೆ ನಮ್ಗೆ ಅಲ್ಲಿಂದ ಕ ನಮ್ಮ ಕೋವರ್ಕರ್ಸ್ ಇರ್ತಾರೆ ಅವ್ರ ಜೊತೆ ನಾವು ಮಾತಾಡಿ ನಮ್ಮ ನಾಲೆಜ್ನ ಶೇರ್ ಮಾಡ್ತಿವಿ ಆದರೆ ವರ್ಕ್ ಫ್ರಮ್ ಹೋಮ್ ಇಂದ ಆ ಆಪ್ಪೋರ್ಚುನಿಟಿ ಇರೋಲ್ಲ ಸೊ ಇದು ಒಂದು ಸುವರ್ಣವಕಾಶ ಹೌದು ಆದರೇ ಅದೇ ಥರ ನಮ್ಗೆ ಅದು ಒಂಥರಾ ಡಿಸ್ಅಡ್ವಾಂಟೇಜ್ ಕೂಡ ಆಗುತ್ತೆ ಯಾಕಂದರೆ ನಮ್ಮ ನಾಲೆಜ್ ಶೇರ್ ಆಗಿರೋಲ್ಲ ಇವತ್ತಿನ ಇವತ್ತಿಗೆ ಅಪ್ಡೇಟ್ಗಳು ನಮಗೆ ಸಿಗ್ತಾ ಇರೋಲ್ಲ ಸೊ ಹೀಗೆ ನನ್ನ ಅನುಭವ ನಾನಿಲ್ಲಿ ಹೇಳ್ಕೊತಾ ಇದೀನಿ